ಈಗಿನ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಬ್ಯಾಂಕಿಂಗ್ ಮತ್ತು ಇನ್ಶುರೆನ್ಸ್ ಬಗ್ಗೆ ತಿಳಿಸುವುದು ಅತಿ ಮುಖ್ಯ ಆದ್ದರಿಂದ ಪ್ರೈಮರಿ ಸ್ಕೂಲಲ್ಲಿ ಇಲ್ಲದೆ ಹೈ ಸ್ಕೂಲ್ನಲ್ಲಿ ಬ್ಯಾಂಕಿಂಗ್ ಮತ್ತು ವಿಮೆ ಎಂಬ ಒಂದು ಪಾಠವನ್ನು ಸಹ ಸ್ಟಾಟ್ ಮಾಡಿದ್ದಾರೆ ಅದನ್ನು ಓದುವ ಮೂಲಕ ಬ್ಯಾಂಕ್ ಎಂದರೇನು ಬ್ಯಾಂಕಲ್ಲಿ ಯಾವ ರೀತಿ ವಹರಿಸಬೇಕು ಅದರಲ್ಲಿ ಎಷ್ಟು ವಿಧ ಅದ್ರಲ್ಲಿ ಯಾವ ಆರ್ ಬಿ ಯಾವಾಗ ಸ್ಥಾಪನೆ ಆಯಿತು ಯಾವ ರೀತಿ ವ್ಯವಹರಿಸಬೇಕು ಯಾವ ಖಾತೆಯನ್ನು ತೆಗೆಯಬೇಕು ಯಾವ ಖಾತೆಯಲ್ಲಿ ನಾವು ಯಾವ ರೀತಿ ಅದರಲ್ಲಿ ಹಣವನ್ನು ಇಡಬೇಕು ಯಾವ ರೀತಿ ಲೋನನ್ನು ಪಡೆಯಬೇಕು ಲೋನ್ ಕೊಡಲು ಏನ್ಮಾಡ್ಬೇಕು ಮತ್ತು ಏನಾದ್ರೂ ನಾವೇನಾದ್ರೂ ಲೋನ್ ಅಪ್ಲೈ ಮಾಡಬೇಕಾದ್ರೆ ಇಲ್ಲಾಂದ್ರೆ ಲೋನ್ ಪಡಿಬೇಕಾದರೆ ಇಲ್ಲಾಂದ್ರೆ ಅವರ ಒಂದು ಸೇವೆಗಳನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಅಂದರೆ ಏನು ಅದು ಯಾವ ರೀತಿ ಯೂಸ್ ಆಗುತ್ತದೆ ಎನ್ನುವ ಮತ್ತು ಎಲ್ಲ ವಿಷ್ಯಗಳು ಸಹ ನಮಗೆ ಈ ಪಾಠದ ಮೂಲಕ ತಿಳಿಸ್ತವೆ ಆದರಿಂದ ಮಕ್ಕಳ್ಗೆ ಮಕ್ಕಳು ಇದನ್ನು ತಿಳಿಯುವುದರಿಂದ ತುಂಬ ಅವರು ಉಪಯೋಗ ಇದೆಯೇ ಹೊರತು ಅನನುಕೂಲ ಇಲ್ಲ